ನಮ್ಮದು ಬೀದರ ಜಿಲ್ಲೆ ತೋಲ್ ಭಾರಿ ಇದೆ ಯಾಕೆ ಭಾರಿ ಇದೆ ಅಂತಂದ್ರೆ ಇದ್ರೊಳಗೆ ಭಿ ದುನಿಯಾದ್ದು ಜಾಗಗಳಿವೆ ನಮ್ಮ ಬೀದರ್ದಾಗ ನೋ ಏನು ಅಂತೇವಿ ಅಂತಂದ್ರೆ ಐತಿಹಾಸಿಕ ಜಾಗಗಳಿವೆ ನೋಡಪ್ಪ ಅದರೊಳಗೆ ಗುರುದ್ವಾರ ಇದೆ ನರಸಿಂಹ ಝಾರನಾ ಇದೆ ಚರ್ಚ್ ಇದೆ ಕಿಲಾ ಇದೆ ಕೋಟೆ ಅಂತೀವಲ್ಲ ಅದು ಇದೆ ಸೊ ಇವೆಲ್ಲ ಏನಿವೆ ಅಂತಂದ್ರೆ ಎಲ್ಲದರದ ಒಂದೊಂದು ಖೂಬಿಯೇ ಇದೆ ಅದು ಹೆಂಗಿದೆ ಅಂತಂದ್ರೆ ಈಗ ನಾವು ಕಿಲಾ ನೋಡ್ದೇವು ಕಿಲಾದು ಏನಿದೆ ಅಂತಂದ್ರೆ ಅವ ನಿಜಾಮ ಹ್ಯಾಂಗೆ ಕಟ್ಯಾನ ಅದು ಕಿಲಾ ಅದರ ಗೋಡೆಗಳು ಇನ್ನೂ ಭೀ ಗಟ್ಟಿವೆ ಅದು ಇಷ್ಟು ಉದ್ದಕ್ಕೆ ಅದ ಅಂತಂದ್ರೆ ಏಷ್ಯಾ ಖಂಡದಾಗೆ ಸೆಕೆಂಡ್ ಲಾರ್ಜೆಸ್ಟ್ ಅದು ಕಿಲಾದ ಅದು ಆ್ಯಂಡ್ ಮತ್ತು ಅದು ಅಷ್ಟಕ್ಕೇ ನಿಂದ್ರಲ್ಲದು ಅಲ್ಲಿ ಅಲ್ಲಿ ನಾವು ಒಳಗೆ ಹೋದೆವು ಆ ಮ್ಯೂಸಿಯಮ್ದಾಗ ಅಂತಂದ್ರೆ ಅವ ನಿಜಾಮ್ಗಳು ಏನೇನು ಯೂಸ್ ಮಾಡ್ಯಾನ ಅದು ಎಲ್ಲ ಅಲ್ಲಿ ಒಂದೊಂದು ಒಂದೊಂದು ಒಂದೊಂದು ಒಂದೊಂದು ಏನೇನು ಅವ ಅವು ಬಾಂಬ್ಗಳು ಹೆಂಗೆ ಯೂಸ್ ಮಾಡ್ಯಾನ ಅವ ಆ ಟೈಮ್ದಾಗಿಂದು ಅವ ಏನು ಹತ್ಯಾರಗಳು ಹೆಂಗೆಂಗೆ ಯೂಸ್ ಮಾಡ್ಯಾನ ಅವೆಲ್ಲ ಅವ ಮ್ಯೂಸಿಯಮ್ದಾಗ ಅವು ನೋಡಿದ್ರೆ ನಾವು ಪರೆಶಾನಾಗಬೇಕು ಅರೇ ಈಗ ಭೀ ಅವ್ರು ಇಕ್ಯಾರಲ್ಲ ಆ ಎಷ್ಟೋ ಒಂದು ದೊನ್ಸೆ ತೀನ್ಸೆ ವರ್ಷ ಆಗಿದ ಮ್ಯಾಲೆ ಭೀ ಇನ್ನೂ ಭೀ ಅವ ಅವು ಕಿಲಾದಾಗೆ ಮತ್ತು ಅದರ ಮಣ್ಣಿನ ಖೂಬಿ ಏನಿದೆ ಅಂತಂದ್ರೆ ಈಗ ಬಿದ್ರಿ ಕ್ರಾಪ್ಟಿವು ಏನೇ ಮಾಡ್ತಾವ ಪೂರಾ ಬೀದರ್ದಾಗ ಬೀದರ ಫೇಮಸ್ ಅದನೆ ಬಿದ್ರಿ ಕ್ರಾಫ್ಟ್ ಸಲ್ಲೇಕ ಅದು ಆಗ್ಬೇಕಂದ್ರೆ ಅದ್ರ ಮಣ್ಣೇ ಅದ್ರ ಸಲ್ಲೆಕರ ಬಿದ್ರಿ ಕ್ರಾಫ್ಟ್ ಅಂತೀವಿ ನಾವು ಅದು ಮಣ್ಣಿಲ್ಲ ಅಂತಂದ್ರೆ ಅದು ಮಾಡೋಕ್ಕೆ ಅಸಾಧ್ಯ ಅದ ಅದು ಅದು ಅಂಥಾ ಒಂದು ಐತಿಹಾಸಿಕದು ಒಂದು ಅದರದ ಗುರುತದ ಅದು ಮತ್ತಲ್ಲಿ ಏನಿದೆ ಅಂತಂದ್ರೆ ಅವ ನಿಜಾಮು ಅದು ಕಟ್ಟಿದಾಗ ಅದು ಸುಮ್ಮನೆ ಹಂಗೆ ಕಟ್ಟಿಲ್ಲ ಅದು ಅದರ ಗೋಡೆಗಳು ಎಷ್ಟು ಹೈಟಿಗೆ ಏರಿಸ್ಯಾನ ಅಂತಂದ್ರೆ ಅದಕ್ಕೆ ನಮಗೆ ಹಿಂಗ ಸುಮ್ಮನೆ ನಿಂತು ನೋಡೋಕ್ಕೆ ಭೀ ಆಗಲ್ದು ಅದಕ್ಕೆ ನಾವು ಮ್ಯಾಲೆ ಚಿಡ್ದ್ ನೋಡುತ್ತೇವೆ ಅಂದ್ರೆ ಭೀ ಆಗಲ್ದು ಅದು ಅಷ್ಟು ಹೈಟಿಗೆ ಅದ ಅದು ಮತ್ತು ಇಷ್ಟು ದೊಡ್ಡದು ಎಕರ್ದಾಗ ಕಟ್ಯಾಕ್ಯಾನಲ್ಲ ಅವ ಇಷ್ಟು ದೊಡ್ಡದು ಭೂಮಿ ಇದೆ ಅದು ಅಷ್ಟು ದೊಡ್ಡದು ಭೂಮಿ ಇದೆ ಅದಾಗಿನ ಮ್ಯಾಲೆ ಉಳಿತೇನು ಅಂತಂದ್ರೆ ನರಸಿಂಹ ಝಾರನಾ ಆ ಝಾರ್ನಾದು ಖೂಬಿ ಏನಿದೆ ಅಂತಂದ್ರೆ ಆ ನರಸಿಂಹ ಝಾರ್ನಾದು ಆ ನರಸಿಂಹನದು ಏನು ಬಾಯಿ ಇದೆ ಮೂರ್ತಿ ಇದೆ ಆ ಮೂರ್ತಿಗೆ ಅವನ ಬಾಯಿ ಇದೆ ಆ ಬಾಯಿಯಾಗಿಂದ ನೀರು ಚೌಬೀಸ್ ಗಂಟೆ ಬರ್ತಾವೆ ಅದು ಮತ್ತು ಇವತ್ತಿನ ತನಕ ಅದು ಒಂದು ಮಿಶ್ಟ್ರಿಯೇ ಇದೆ ಏನು ಅಂತಂದ್ರೆ ಆತನ ಬಾಯ್ದಾಗಿಂದ ನೀರು ಇನ್ನೂ ತನ ಅದು ಇದನೇ ಆಗಿಲ್ಲ ಅದು ಮುಗಿದೇ ಹೋಗಿಲ್ಲ ಅದು ಅದು ಕಂಟಿನ್ಯೂ ಫ್ಲೋ ಐಯ್ತಾವ ಅದು ಯಾವುದೇ ಸೀಸನ್ ಇರಲಿ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಬೇಸ್ಗೆ ಇರಲಿ ಆ ಬೀದರ್ದಾಗ ಎಂಥ ಬರಗಾಲ ಭೀ ಬಂತು ಅಂತಂದ್ರೆ ಭೀ ಅದು ಝಾರ್ನಾದು ಬಾಯ್ದಾಗ ನೀರು ಬರ್ತಾನೆ ಇರ್ತಾವದು ಆ ಬರಗಾಲ್ದಾಗ ಭೀ ಬರ್ತಾವೆ ಮತ್ತು ಅದಕ್ಕೆ ದರ್ಶನ ಮಾಡೋಕ್ಕೆ ಮಂದಿ ಬರ್ತಾವ ರೆರೆರೆರೆ ಜಾತ್ರೆ ಜಾತ್ರೆ ಇರ್ತದೆ ಅಲ್ಲಿ ಮಂದಿದು ಅದು ಏನು ಹೋಗೋದು ಮಜಾಕ್ಕಿದೆ ಪೆಹೆಲೆ ಅಲ್ಲವ ನಾಳೆಯೇ ಅದಕ್ಕೆ ಎಷ್ಟೋ ಸಿಡಿಗಳು ಅದಕ್ಕೆ ಬಂದು ದೊನ್ಸೆ ಸಿಡಿಗಳಿವೆ ಹಳುಗು ಹಳುಗು ಹಳುಗು ಸಿಡಿ ಇಳಿಬೇಕು ಸಿಡಿ ಇಳ್ದಿರೆ ಮ್ಯಾಲೆ ಒಂದು ಕಡೆ ಹೋಗಿ ಅವ್ರದ್ದು ಏನಿದೆ ಎಲ್ಲ ಸಾಮಾನುಗಳಿಗಿಟ್ಟು ಆತನ ದರ್ಶನ ಸಲ್ಲೆಕ ಮತ್ತೆ ಎರ್ಡು ಗಂಟೆ ನಿಂದರಬೇಕು ಆಗ ಆತನ ದರ್ಶನ ಸಿಕ್ಕಿದ ಮ್ಯಾಲೆ ಮತ್ತೆ ಅಲ್ಲಿ ನೀರಿನ ಕೆಳಗೆ ಅವ್ರು ಹೋಗಿ ಆ ನೀರಿನದ್ದು ಒಂದು ದರ್ಶನ ಮಾಡಿ ಮಂದಿ ಬರಬೇಕಾಗ್ತದೆ ಇದಕ್ಕೆ ಬಿಟ್ಟಿರುವಾಗ ಮತ್ತೆ ಇನ್ನೊಂದು ಏನಿದೆ ಅಂತಂದ್ರೆ ಚರ್ಚ್ ಇದೆ ಅದು ಎಂದು ಕಟ್ಟಿದ್ದಿದೆ ತಾತಾ ಸೀಮಂಡ್ಸ್ ಕಟ್ಟಿದ್ದಿದೆ ತಾತ ಸೀಮಂಡು ಬ್ರಿಟಿಷರ ಕಾಲದಾಗ ಬಂದು ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಆ ಚರ್ಚ್ ಕಟ್ಟಿದ್ದಿದೆ ಆ ಚರ್ಚ್ ಕಟ್ಟೋದು ಖೂಬಿ ಏನಿದೆ ಅಂತಂದ್ರೆ ಆ ಚರ್ಚು ಒಣ ಕಲ್ಲಿಲಿಂದ ಕಟ್ಟಿದ್ದು ಅದಕ್ಕೆ ಸಿಮೆಂಟ್ ಹಾಕಿಲ್ಲ ರೇತಿ ಹಾಕಿಲ್ಲ ಅದಕ್ಕೆ ಆ ಒಣ ಕಲ್ಲಿನಿಂದೇ ಚರ್ಚ್ ಕಟ್ಟೆವ ಅದು ಆ ಚರ್ಚ್ ನೋಡೋಕ್ಕೆ ಮಂದಿ ಹೈದ್ರಾಬಾದ್ನಿಂದ ಬರ್ತಾವು ಬೆಳಗಾಂವ್ನಿಂದ ಬರ್ತಾವು ಎಲ್ಲಿದೆಲ್ಲಿದೋ ಬಂದು ಆ ಚರ್ಚ್ಗೆ ನೋಡ್ತಾವೆ ಅದಾಗಿನ ಮ್ಯಾಲೆ ಮತ್ತೇನು ಉಳಿತು ಅಂತಂದ್ರೆ ಗುರುದ್ವಾರದ ಗುರುದ್ವಾರರ ಪೂರಾ ಇದು ಹೆಂಗಿದೆ ಅಂತಂದ್ರೆ ಅಮೃತ ಸರ್ ಆಗಿನ ಮ್ಯಾಲೆ ದೊಡ್ಡದು ಅಂತಂದ್ರೆ ಗುರುದ್ವಾರ ಬೀದರ್ದಾಗೆ ಇದೆ ಅದು ಮತ್ತೆ ಜೊ ಅದು ಏನಿದೆ ಗುರುದ್ವಾರ ಅಂತಂದ್ರೆ ಅಲ್ಲಿ ಲಂಗರ್ ಇರ್ತದೆ ಲಂಗರ್ದಾಗರೆ ಅವು ನಾಳೆ ನೀ ಊಟಕ್ಕೆ ಅನ್ಲಿಮಿಟೆಡ್ ಊಟ ಎಷ್ಟು ಭೀ ಮಂದಿ ಮಾಡ್ರಿ ಮತ್ತೆ ಊಟವೇ ಊಟ ಇರ್ತದೆ ಅಲ್ಲಿ ಅಲ್ಲಿ ಭೀ ಏನಿದೆ ಅಂತಂದ್ರೆ ಅವ್ರ ದರ್ಶನ ಮಾಡೋಕ್ಕೆ ಮಂದಿ ಎಲ್ಲಿಂದ ಬರ್ತಾವ ಅಂದ್ರೆ ಪೂರಾ ಆಲ್ ಓವರ್ ಇಂಡಿಯಾದಾಗ ಪಂಜಾ ಜಮ್ಮು ಕಾಶ್ಮೀರ ಹಿಡಿದು ಕನ್ಯಾಕುಮಾರಿಯಿಂದ ಮಂದಿಗಳು ಬಂದು ಆ ಗುರುದ್ವಾರದಾಗ ದರ್ಶನ ತೊಗೊಂಡು ಹೋಗ್ತಾವ ಆದ್ರ ಇದರ್ದು ಏನಿದೆ ಅಂತಂದ್ರೆ ಇವೆಲ್ಲ ಒಂದೊಂದು ಟೈಮಿಗೆ ಮಾಡಿದ್ದು ಇವೆ ಇವೆಲ್ಲ ಮುಂಜಾನೆ ಹತ್ತಕ್ಕೆ ಚಾಲೂ ಆಯ್ತು ಅಂತಂದ್ರೆ ಸಂಜೆ ಆರು ತನವೇ ಇರ್ತಾವೆ ಇವು ಇದು ಆರಾಗಿದ್ದ ಮ್ಯಾಲೆ ಇವೆಲ್ಲ ಕ್ಲೋಸ್ ಆಗ್ತಾವೆ ಚರ್ಚ್ ಇರಲಿ ಗುರುದ್ವಾರ ಇರಲಿ ನರಸಿಂಹ ಝರ್ನೆ ಇರಲಿ ಕಿಲಾ ಇರಲಿ ಇವೆಲ್ಲ ಏನಿವೆ ಅಂತಂದ್ರೆ ಒಂದೊಂದು ಟೈಮ್ ಇದೆ ಆ ಟೈಮ್ದಾಗೆ ಹೋಗಬೇಕು ಟೈಮ್ದಾಗೆ ನೋಡಬೇಕು ಸೊ ಇದಕ್ಕೆ ಏನು ಮಾಡ್ತಾವೆ ಮಂದಿ ಅಂತಂದ್ರೆ ನೋಡ್ಲಿಕ್ಕೆ ಬೇರೆ ಬೇರೆ ಬೇರೆ ಕಡಿಂದ ಬರ್ತಾವೆ ಮತ್ತು ಇದು ಹಿಂಗೆ ಇಲ್ಲಕಿ ಚಲೋ ಭಾಯಿ ಒಂದು ಅರ್ಧ ಗಂಟೆಯಾಗೆ ನಾ ನೋಡ್ದೆ ನಾ ಮುಗಿಸ್ಕೊಂಡೆ ಅಂದ್ರೆ ಆಗಲ್ಲದು ಅದು ಅದಕ್ಕೆ ಅವು ಒಂದು ದಿನ್ದಾಗ ಒಂದು ಇಲ್ಲ ಎರ್ಡು ಪ್ಲೇಸ್ ಅಷ್ಟೇ ನೋಡಭೋದು ಯಾಕಂದ್ರೆ ಇದು ವಿಸಿಟಿಂಗ್ ಪ್ಲೇಸ್ ಇವೆ ಇವೆಲ್ಲ ಹೆಂಗಿವೆ ಅಂತಂದ್ರೆ ಟೂರಿಶ್ಟ್ ಪ್ಲೇಸ್ ಇದ್ದಂಗಿವೆ ಮಂದಿ ಬೇರೆ ಬೇರೆ ಕಡಿಂದ ಬರ್ತಾವ ತೋಲ್ ಟೈಮ್ ಬೇಕಾಗ್ತದ ಅದಕ್ಕೆ ಎಲ್ಲ ನೋಡಬೇಕು ಅದರ ಬಗ್ಗೆದಾಗ ತಿಳ್ಕೊಬೇಕು ಅಂತಂದ್ರೆ ಟೈಮ್ ಬೇಕಾಗ್ತದೆ ಅದರ ಸಲೇಕ ಇವು ಬರಬೇಕಂದ್ರೆ ಅವು ಚೆಂದ ಪ್ಲಾನ್ ಮಾಡಿ ಒಂದು ಎರ್ಡು ಮೂರು ದಿನ ಛುಟ್ಟಿ ಹಾಕಿ ಎಲ್ಲ ಪ್ಲೇಸ್ಗಳಿಗೆ ನೋಡಿ ಬೀದರಿಗೆ ಎಂಜಾಯ್ ಮಾಡಿ ಹೋಗಬಹ್ದು